ಹಲೋ

ಹಾಂ ಇದು ಹಾಂ ಕೇಳ್ತಾ ಇದೆ ಶೋಬಾ ಎಣ್ಣೆ ಮಿಲ್ಲಾ ಹಾಂ ಹಾಂ ನೀವು ಕಾಯಿ ತಂದರೆ ಎಣ್ಣೆ ತಗ್ದು ಕೊಡ್ತೀರಾ ಹಾಂ ಎಷ್ಟು ತೆಂಗಿನ ಕಾಯಿ ತಂದ್ಕೊಡ್ಬೇಕು ನಿಮಗೆ ಅರ್ಧ ಕೆ ಜಿ ಎಣ್ಣೆ ಕೊಡ್ತೀರಿ ಮತ್ತೆ ಹೌದಾ ಮತ್ತೆ ಇಡೀ ಕಾಯೇ ತಂದು ಕೊಟ್ಬಿಡ್ಬೇಕಾ ಆ ಸಿಪ್ಪೆ ಸಮೇತ ತರಬೇಕಾ

ಹಾಂ ಹಾಂ ಹೌದಾ ಅಲ್ಲಿ ನೀವು ಒಣಗ್ಸ್ಕೊಂಡು ನೀವು ಮಾಡಲ್ವಾ ಹಾಂ

ಹೌದಾ ಮತ್ತೆ ನೀವು ಏ ಏನು ಏನು ಎಣ್ಣೆ ಮಾಡ್ತೀರಾ ಅಲ್ಲಿ ಹಾಂ ಹಾಂ ಎಲ್ಲಾ ವರ್ಜಿನಲ್ ಇರುತ್ತಾ ಡ್ಯೂಪ್ಲಿಕೇಟ್ ಮಿಕ್ಸ್ ಇರುತ್ತಾ ಹಾಂ ಹಾಂ ಹಾಂ

ಹ್ಞೂ ಹ್ಞೂ ಆಮೇಲೆ ಫಿಲ್ಟ್ರು ಮಾಡೇ ಕೊಡೋದು ನೀವು ಹೌದಾ ನಾವು ನಾಳೆ ಬಂದು ತೊಗೊಂಡು ಹೋಗ್ತೀವಿ ನಾಳೆ ಬರ್ತೀವಿ ಹಾಂ ನಮಸ್ತೆ